ನಾವು ಯಾವಾಗು ಸಹ ಪ್ರಯಾಣ ಮ ಪ್ರವಾಸ ಮಾಡುತ್ತಾ ಇರ್ತೇವೆ ಈಗ ಜಶ್ಟ್ ನಾನು ಕೇರಳಕ್ಕೆ ಹೋಗಿ ಬಂದದ್ದು ಕಲಿಕಟ್ಗೆ ಮಕ್ಕಳೆಲ್ಲ ಇಬ್ಬರು ಇರ್ತಾರಲ್ಲ ಮಕ್ಕಳು ಬಂದ ಮೇಲೆ ಅವರ ಒಟ್ಟಿಗೇ ಪ್ರವಾಸಕ್ಕೆ ಹೋಗ್ತೇವೆ ಎವ್ರಿ ಇಯರ್ ಪ್ರವಾಸಕ್ಕೆ ಹೋಗ್ತಾ ಇರ್ತೇವೆ ಹೆಚ್ಚಾಗಿ ನನ್ನದು ವೈಫ್ ನನ್ನ ಒಟ್ಟಿಗೆ ಇರುತ್ತದೆ ಇರ್ತಾಳೆ ವೈಫ್ ಇದ್ದರೆ ನಮಗೆ ಸ್ವಲ್ಪ ಒಳ್ಳೆದು ಟ್ರಾವಲಿಂಗಿಗೆ ಟ್ರಾವಲಿಂಗೆ ಒಳ್ಳೆದಾಗ್ತದೆ ಸ್ವಲ್ಪ ಲುಕ್ ಆಫ್ಟರ್ ಒಳ್ಳೆದಾಗುತ್ತದೆ ಸ್ವಲ್ಪ ಒಳ್ಳೆ ನೋಡ್ತಾಳೆ ಅಲ್ಲಿ ಮೆಡಿಸಿನ್ಗ್ಯಲ್ಲಾದು ಕೊಡ್ಬೌದು ಅದಕ್ಕೆ ಅವಳು ವೈಫು ಯಾವಾಗಲೂ ಸಹ ಒಟ್ಟಿಗಿರ್ತಾಳೆ ಮತ್ತೆ ಹೆಚ್ಚಾಗಿ ಒಂದು ವರ್ಷಕ್ಕೆ ಮಕ್ಕಳು ಬರ್ತಾರೆ ಬಂದು ಬಂದರೆ ಅವ್ರ ಒಟ್ಟಿಗೆ ಪ್ರವಾಸ ಮಾಡ್ತೇವೆ ಜಶ್ಟ್ ನಾವು ಈಗ ಅಲ್ಲಿ ಇಲ್ಲಿಗೆ ಹೋಗಿ ಬಂದದ್ದು ಮ್ ಚಿಕ್ಕಮಂಗ್ಳೂರ್ಗೆ ಚಿಕ್ಕಮಂಗ್ಳೂರು ಕೇರಳ ಕಾಸರ್ಗೋಡು ಎಲ್ಲ ಹೋಗಿ ನಾವು ಬಂದ್ವಿ ಹೀಗೆ ನಾವು ಟ್ರಾವಲ್ ಮಾಡ್ತೇವೆ ಟ್ರೇನ್ನಿಂದ ಮಾಡಿದ್ದು ಟ್ರಾವಲ್ ಈಗ ಇಲ್ಲದ್ರೆ ಗಾಡಿ ಉಂಟು ಗಾಡಿಯಿಂದ ಹೋದರೆ ಹತ್ತಿರ ಆದರೆ ಗಾಡಿಯಿಂದ ಹೋಗಿ ಬರ್ತೇವೆ ಹೆಚ್ಚಾಗಿ ಮಕ್ಕಳ ಮಕ್ಕಳ ಒಟ್ಟಿಗೆ ಒಳ್ಳೆದಾಗ್ತದೆ ನಮಗೆ ಮಕ್ಕಳ ಒಟ್ಟಿಗೆ ಅಲ್ಲೆ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಹೋಗ್ಲಿಕ್ಕೆ ತುಂಬ ಒಳ್ಳೆ ಕಾ ಒಳ್ಳೆ ಆಗ್ತದೆ ಮಕ್ಕಳ ಒಟ್ಟಿಗೆ ಹೋಗ್ತೇವೆ ನಾವು ಇವೆಲ್ಲ ಫ್ಯಾಮಿಲಿ ಇದ್ದರೆ ತುಂಬ ಒಳ್ಳೆದು ಫ್ಯಾಮಿಲಿ ಇದ್ದರೆ ತುಂಬ ಒಳ್ಳೇದಾಗ್ತದೆ ಪ್ರವಾಸಕ್ಕೆ ಯಾವ ಈ ಒಂದು ವರ್ಷಕ್ಕೆ ವರಾ ನಾವು ಪ್ಲಾನ್ ಮಾಡ್ತೇವೆ ಒಂದೊಂದು ಪ್ಲೇಸಿಗೆ ಮಕ್ಕಳೆಲ್ಲ ಎಲ್ಲಿ ಪಿನ್ ಪಾಯಿಂಟ್ ಮಾಡಿದರು ಅಲ್ಲಿಗೆ ಹೋಗ್ತೇವೆ ಎಂಥ ಮಾಡೋದ್ ಈಗ ಅಲ್ಲಿಗೆ ಹೋಗ್ತಾ ಇರ್ಬೇಕು ಈಗ ಅದೇ ಕಶ್ ನಾವು ಹೆಚ್ಚಾಗಿ ನಾವು ದೂರ ಇದ್ದರೆ ನಾವು ಟ್ರೇನ್ನಲ್ಲಿ ಹೋಗ್ತಾರೆ ಫ್ಲೈಟ್ನಲ್ಲಿ ಹೆಚ್ಚಾಗಿ ಫ್ಲೈಟ್ನಲ್ಲಿ ಹೋಗಿ ಬರ್ತೇವೆ ಸೌದಿಗೆ ಹೋಗಿ ಬಂದದ್ದು ಮತ್ತೆ ಫ್ಲೈಟ್ನಲ್ಲಿಯೇ ಮತ್ತೆ ಇಲ್ಲಿ ಲೋಕಲ್ ಇದ್ದರೆ ನಾವು ಇದಕ್ಕೆ ಹೋಗೋದು ಇದರಲ್ಲಿ ಗಾಡಿ ಉಂಟು ಗಾಡಿಯಲ್ಲಿ ಕಾರ್ ಉಂಟು ಕಾರ್ನಲ್ಲಿ ಹೋಗಿ ಬರೋದು ಅದಕ್ಕೆ ಈಗ ಕ್ ಫ್ಯಾಮ್ಲಿ ತುಂಬ ದೊಡ್ಡದು ಫ್ಯಾಮ್ಲಿ ಇದ್ದರೆ ಓ ಗಾಡಿಯಲ್ಲಿ ಅದು ಫೈವ್ ಸೀಟರ್ ಇರೋದು ಅದರಲ್ಲಿ ನಾವು ಈಗ ಆರು ಏಳು ಜನ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಲು ಅದಕ್ಕೆ ನಾವು ಟ್ರೇನ್ನಿಂದೆ ನಾವು ಹೋಗ್ತೇವೆ ಮತ್ತೆ ಎಲ್ಲಿಯಾದರೂ ಹೋದರು ಬೇಕಾದರೆ ವೈ ನಮ್ಮದು ಹೆಂಡತಿ ಒಟ್ಟಿಗೆ ಇರ್ತಾಳೆ ಯಾವಾಗಲೂ ಸಹ ಮತ್ತೆ ಹೆಂಡತಿ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಮಕ್ಕಳೊಟ್ಟಿಗೆ ಹೋಗಲಿಕ್ಕೆ ತುಂಬ ಒಳ್ಳೆದಾಗ್ತದೆ ಹೆಚಿಯಾಗ್ತದೆ ಈಗ ಬ್ ಒಂದು ವರ್ಷಕ್ಕೆ ಒಂದು ಪ್ಲಾನ್ ಮಾಡ್ತೇವೆ ಈಗ ಸಹ ಪ್ಲಾನ್ ಮಾಡ್ತಾ ಇದ್ದೇವೆ ದಿಲ್ಲಿಗೆ ಹೋಗಲಿಕ್ಕೆ ಆಚೆ ಈಚೆ ಹೋಗಲಿಕ್ಕೆ ದಿಲ್ಲಿಗೊಂದು ನಾರ್ತ್ ಇಂಡ್ಯಾ ಹೋಗಬೇಕು ವರ ಒಮ್ಮೆ ತುಂಬ ವರ್ಷ ಆಯಿತು ಹೋಗಿ ಈಗ ಇನ್ನೊಮ್ಮೆ ಹೋಗುವ ಅಂದು ಕಾಣ್ತದೆ ಒಂದು ಸಲ ಹೈದ್ರಾಬಾಯ್ದ್ ಆಯಿತು ಹೈದ್ರಾಬಾದಿಗೆ ಹೋಗಿ ಬಂದದ್ದು ಅದು ನಾ ಮೈಸೂರು ಬ್ಯಾಂಗ್ಳೂರು ಈಗ ರೀಸಂಟ್ಲಿ ಆಯಿತು ಮಕ್ಕಳು ಬರ್ತಾರೆ ಎಲ್ಲ ಮಕ್ಳು ಬಂದರೆ ಬ್ಯಾಂಗ್ಳೂರಿಗೆ ಬಂದರೆ ಅಲ್ಲಿಗೆ ಹೋಗ್ತೇವೆ ಅಲ್ಲಿ ಹೋಗಿ ಅಲ್ಲಿಂದೇ ಮೈಸೂರು ಹೋಗಿ ಅಲ್ಲಿ ಸು ಒಂದು ಸ್ವಲ್ಪ ನಾಲ್ಕು ದಿವಸ ಬಿಟ್ಟು ಬಂದದ್ದು ಬರೋದು ಅದೇ ಒಳ್ಳೆದಾಗ್ತದೇನೋ ಮತ್ತು ಹೆಚ್ಚಾಗಿ ಮಕ್ಕಳು ಹೆಂಡತಿ ಒಟ್ಟಿಗೆ ಹೋಗಲಿಕ್ಕೆ ಒಳ್ಳೆದಾಗ್ತದೆ